ಅಡುಗೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೂ ಅಂದರೆ ಚಿಕ್ಕ ಏಜಲ್ಲಿ ಇರ್ತೀವಿ ಅಲ್ವ ಅವಾಗ ಅಡುಗೆ ಮಾಡಿ ಎಲ್ಲ ಆಟಾಡ್ತಿರ್ ಆಟಾಡ್ತಾಯಿರ್ತೀವಿ ಅದನ್ನೇ ಊಟ ಮಾಡ್ತೀವಿ ಮತ್ತೆ ಆಮೇಲೆ ನಾನು ಐಸ್ಕೂಲಗೆ ಬಂದಾಗ ಆ ಅಡುಗೆ ಬಗ್ಗೆ ತುಂಬ ಇಂಟ್ರಸ್ಟ್ ಆಯಿತು ಅಂದರೆ ಫೋನಲ್ಲ ನೋಡ್ತಿರಬೇಕಾದ್ರೆ ಯೂಟ್ಯೂಬಲ್ಲಿ ಎಲ್ಲ ಥರದ್ದು ಐಟಮ್ಸ್ ಹಾಕ್ತಾಯಿದ್ರಲ್ಲ ಅದು ನೋಡಿಬಿಟ್ಟು ವಾವ್ ವಾವ್ ಎಷ್ಟು ಸಕ್ಕತ್ತಾಗೈತೆ ಇದನ್ನೆಲ್ಲ ಮಾಡ್ಬಿಟ್ಟು ತಿನ್ನಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ಏನೇನು ಐಟಮ್ಸು ಅಂದರೆ ಫಸ್ಟೂ ನಾನು ಮಾಡಿದ್ದು ಜಾಮೂನು ಜಾಮೂನ್ ಆಯಿತಾ ಫಸ್ಟ್ ಮಾಡಿದ್ದು ಅದರಲ್ಲಿ ವೆರ್ ವೆರೈಟಿ ಅಂದರೆ ಬಿಸ್ಕೆಟ್ ಅಂದರೆ ಬಿಸ್ಕೆಟ್ನಾ ಮಿಕ್ಸಿಲಿ ಹಾಕಿ ಆಡಿಸಿಬಿಟ್ಟು ಅದಕ್ಕೆ ಅದಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಜಾಮೂನ್ ಮಾಡ್ಕೊಂಡು ಮತ್ತೆ ರವೆ ಆ ರವೆಯಲ್ಲಿ ರವೆನಾ ಮಿಕ್ಸ್ ಮಾಡಿಬಿಟ್ಟು ಮಾಡೋದು ಈ ಥರ ಮಾಡಿದ್ದೆ ಅವಾಗ ತುಂಬ ಸೂಪರಾಗಿ ಬಂದಿತ್ತು ಆಯಿತಾ ಆಮೇಲೆ ನೆಕ್ಸ್ಟ್ ನಾನು ನೋಡಿದ್ದು ಸ್ವೀಟು ಇದು ಫಶ್ಟ್ನೇ ಸ್ವೀಟು ಆಮೇಲೆ ಇನ್ನೇನು ನೆಕ್ಸ್ಟು ಹಂಗೆ ನೋಡ್ತಾಯಿದ್ದರೆ ಇನ್ನೂ ವೆರ್ ವೆರೈಟಿ ಐಟಮ್ಸ್ಗಳಿತ್ತು ವಾವ್ ವಾ ಏನು ಇಷ್ಟೊಂದು ಐಟಮ್ಸ್ ಬತ್ತೈತೆ ಇದರ ಇದನ್ನೆಲ್ಲ ಕಲ್ತ್ಕೊಳ್ಬೇಕಲ್ಲ ಕಲ್ತ್ಬಿಟ್ಟು ಚೆನ್ನಾಗಿ ತಿನ್ಬೇಕಲ್ಲ ಇದ್ನೆಲ್ಲ ಜೀವನ್ದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ತಿನ್ನೋಕ್ಕೆ ಅಂತ ಅನ್ನಿಸ್ತಿತ್ತು ಆಮೇಲೆ ನಾನು ಐಸ್ಕೂಲಗೆ ಬಂದಾಗ ಇನ್ನು ಇಂಟ್ರಶ್ಟಾ ಇನ್ನು ಇಂಟ್ರಶ್ಟ್ ಜಾಸ್ತಿ ಆಯಿತು ಆಮೇಲೆ ಕಾಲೇಜ್ ಆಯಿತು ಸೆಕೆಂಡ್ ಇಯರ್ ಆದಮೇಲೆ ಸೆಕೆಂಡ್ ಇಯರ್ ಆದಮೇಲೆ ನೆಕ್ಸ್ಟು ಅಂದರೆ ಅಡುಗೆಗಳನ್ನ ನಾನು ಅವಾಗವಾಗ ಮಾಡ್ತಾನೇ ಇದ್ದೆ ಅಂದರೆ ಏನೇನು ನಾನ್ ವೆಜ್ಜು ನಾನ್ ವೆಜ್ಜಲ್ಲಿ ಚಿಕನ್ನು ಮಟನ್ನು ಅಂದ್ರೆ ಅದರಲ್ಲಿ ಫೋನಲ್ಲಿ ಬರುತ್ತಲ ಆ ವೀಡ್ಯೋಸ್ನೆಲ್ಲ ನೋಡ್ಬಿಟ್ಟು ನೋಡ್ಬಿಟ್ಟು ಮಾಡ್ತಾಯಿದ್ದೆ ಸಂಡೇ ಟೈಮ್ಸ್ಗಳು ಅದನ್ನೆಲ್ಲ ಮಾಡ್ಬಿಟ್ಟು ಮನೆಯವ್ರಿಗೆ ಕೊಡ್ತಾಯಿರ್ಬೇಕಾದ್ರೆ ವಾವ್ ಇದೇನೇ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟವಳೆ ಅಂತ ಅಂತ ಇದ್ದರು ಆಮೇಲೆ ಇನ್ನೇನಪ್ಪ ಅಂತ ಅಂದ್ರೆ ಬಿಸ್ಕೆಟ್ಸು ಆಮೇಲೆ ಕೇಕು ಇವೆಲ್ಲ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದರಲ್ಲ ಫೋನಲ್ಲಿ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ನಾನು ಈ ಥರ ಎಲ್ಲ ಅಡುಗೆಗಳನ್ನು ಕಲ್ತ್ಕೊಂಡು ಯೂಟ್ಯೂಬಗೆ ಅಪ್ಲೈ ಮಾಡಿ ಇದನ್ನೇ ಏಕೆ ಜ್ವಾಬ್ ಥರ ಮಾಡಬಾರ್ದು ಅವಾಗ ದುಡ್ಡು ಆಗುತ್ತೆ ಈ ಕಡೆ ಅಡುಗೆಯೂ ಪ್ರತಿಯೊಂದನ್ನೂ ಕಲಿತಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ಜ್ವಾಬ್ ಥರ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಮನೆಯೋರಿಗೆ ಒಂದ್ಸಲ ಹೇಳಿದೆ ಅಂದರೆ ಸೆಕೆಂಡ್ ಇಯರ್ ಆದ್ಮೇಲೆ ಹೀಗೆ ಸೆಕೆಂಡ್ ಇಯರ್ ಆದ್ಮೇಲೆ ಅಂದ್ರೆ ಯಾವುದಾದ್ರೂ ಎಲ್ಲರೂ ಏನು ಮಾಡ್ತಾರೆ ಯಾವ್ದಾದ್ರೂ ಜ್ವಾಬಗೆ ಜಾಯ್ನ್ ಆಗ್ತಾರೆ ಇಲ್ಲ ಅಂದ್ರೆ ಓದೋರು ಸ್ವಲ್ಪ ಜನ ಓದ್ತಾರೆ ಆವಾಗ ನಾನು ನಮ್ಮ ಮನೆಯವ್ರಿಗೆ ಏನಂತ ಹೇಳ್ದೆ ಅಂದರೆ ನನಗೆ ಅಡಿಗೇಲಿ ತುಂಬ ಇಂಟ್ರಶ್ಟ್ ಇದೆ ಈ ಥರ ಅಡುಗೆಗಳನ್ನ ವೀಡಿಯೋ ಹಾಕ್ಬಿಟ್ಟು ಅಡುಗೆ ವೀಡಿಯೋ ಮಾಡ್ಬಿಟ್ಟು ಅದನ್ನು ಯೂಟ್ಯೂಬ್ಗೆ ಅಪ್ಲೈ ಮಾಡಿದ್ರೆ ನೋಡಿ ದುಡ್ಡು ಚೆನ್ನಾಗಿ ಸಿಗುತ್ತೆ ಅಂಥೇಳ್ಬಿಟ್ಟು ಈ ಥರ ಮನೆಯವ್ರಿಗೆ ಕೂತ್ಕೊಂಡು ಹೇಳಿದಾಗ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಯಾಕೆಂದ್ರೆ ಯಾವ ತಂದೆ ತಾಯಿಗಳಿಗೂ ಆ ಥರ ಇಷ್ಟ ಆಗಲ್ಲ ಅಡುಗೆ ಅಡುಗೆನಾ ಜಾಬಾಗಿ ಇದು ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಅವರು ಬೇರೆ ಬೇರೆ ಕನಸ್ಗಳನ್ನ ಕಟ್ಕೊಂಡಿರ್ತಾರೆ ಅಂತಂದ್ರೆ ಏನಪ್ಪ ಇಂಜಿನಿಯರು ಡಾಕ್ಟರೂ ಟೀಚರು ಈ ಥರ ಏನಾದರೂ ಒಂದು ಕೆಲಸ ತಗೊಂಡ್ರೆ ಅವ್ರಿಗೂ ಖುಷಿ ಸಂಬಳ ತಂದು ಮಕ್ಳಿಗೆ ಕೊಡ್ಬೇಕು ಈ ಥರ ಖುಷಿ ಅಂದರೆ ಏನಾದ್ರೂ ಒಂದು ಕೆಲಸ ತಗೊಳ್ಬೇಕು ಒಂದು ಗೌರ್ಮೆಂಟ್ ಕೆಲಸನಾ ಈ ಥರದ್ದೆಲ್ಲ ಏನಕ್ಕೆ ಅಂತ ಅವರು ಇದು ಮಾಡ್ತಾಯಿದ್ರು ಅಂದರೆ ಈಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಓದ್ಬಿಟ್ಟು ಚೆನ್ನಾಗಿ ಕೆಲ್ಸಗಳು ತಗೊಳ್ತಾರಲ್ವ ಅದೇ ಥರ ಇವರು ಇವಳೇಕೆ ಅಡುಗೆ ಇಷ್ಟಪಡ್ತಿದ್ದಾಳೆ ಅಂತ ಅವರು ನನ್ನ ಇದು ಮಾಡ್ತಾಯಿದ್ರು ಆದರೆ ನನಗೆ ಇದ್ರಲ್ಲಿ ಇಂಟ್ರೆಶ್ಟ್ ಇತ್ತು ಅಂದರೆ ಅಂದರೆ ಓದ್ತಾಯಿದ್ದೆ ಚೆನ್ನಾಗೆ ಓದ್ತಾಯಿದ್ದೆ ಆದರೆ ಅಡುಗೆಲ್ಲೂ ತುಂಬ ಇಂಟ್ರೆಶ್ಟ್ ಇತ್ತು ಚೆನ್ನಾಗೆ ಮಾಡ್ತಿದ್ದೆ ಆಮೇಲೆ ಮಧ್ಯೆ ಮಧ್ಯೆ ವೀಡಿಯೋಗಳು ಹಾಕ್ತಾಯಿದ್ದೆ ಆಮೇಲೆ ಅವರು ಅವ್ರಿಗೆ ಕೊನೆಗೂ ಅದೂ ಇಷ್ಟನೇ ಆಗಲಿಲ್ಲ ಆಮೇಲೆ ನಾನೇ ಏನು ಮಾಡ್ತಿದ್ದೆ ಅಂದರೆ ನಾನೇನು ಮಾಡ್ತಿದ್ದೆ ಅಂತ ಅಂದ್ರೆ ಅಂದರೆ ನಾನು ಅವ್ರಿಗೆ ಸಂಡೆ ಸಂಡೆ ಟೈಮ್ಸು ಮಾಡ್ಕೊಡ್ತಾಯಿದ್ದೆ ಸ್ವೀಟ್ಸು ಸ್ವೀಟಲಿ ಏನೇನು ಮಾಡ್ತಾಯಿದ್ದೆ ಅಂತ ಅಂದ್ರೆ ಜಾಮೂನು ಆಮೇಲೆ ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ತಂಬಿಟ್ಟು ಈ ಥರದ ಐಟಮ್ಸು ಮತ್ತೆ ಬಿಸ್ಕೆಟ್ಸು ಬಿಸ್ಕೆಟ್ಸು ಅಂತು ಎಲ್ಲನೂ ಮಾಡ್ತಾಯಿದ್ದೆ ಆಮೇಲೆ ತಿಂಡಿಗಳೂ ತಿಂಡಿಗಳು ಅಂತ ಅಂದ್ರೆ ಚಿತ್ರಾನ್ನ ಪುಳಿಯೋಗರೆ ಆಮೇಲೆ ಪಲಾವು ತರಕಾರಿ ಪಲಾವು ನೆಕ್ಸ್ಟು ಬಿರಿಯಾನಿ ಅದನ್ನೆಲ್ಲ ಮಾಡ್ತಾಯಿದ್ದೆ ಆಮೇಲೆ ಮಾಡಿ ಮಾಡಿ ಕೊಟ್ಟಾಗ ಅವರು ವಾವ್ ಅಂತ ಇದ್ದರು ಆಮೇಲೆ ನಾವು ಚೆನ್ನಾಗಿ ತಿಂದು ಅದನ್ನೆಲ್ಲ ಖಾಲಿ ಮಾಡ್ತಾಯಿದ್ವಿ ಸೂಪರ್ ಆಗಿತ್ತು ಆಮೇಲೆ ಆಮೇಲೆ ಇನ್ನೂ ಬೇರೆ ಬೇರೇ ರಾಜ್ಯದವರು ಏನೇನೂ ವೆರೈಟಿ ತಿಂತಾರೆ ಅಂತ ಅದನ್ನು ಒಡೆದಾಗ ಅದೂ ಬರ್ತಾಯಿತ್ತು ಆಮೇಲೆ ಅದನ್ನು ತಿಂತಾಯಿದ್ವಿ ಅದನ್ನು ಮಾಡಿಕೊಂಡು ತಿಂತಾಯಿದ್ವಿ ತುಂಬ ಚೆನ್ನಾಗಿತ್ತು ಅದು ತುಂಬ ಚೆನ್ನಾಗಿತ್ತು ಅದು ಆಮೇಲೆ ಇನ್ನೇನಪ್ಪ ಅಂತ ಅಂದ್ರೆ ಎಲ್ಲರೂ ಇನ್ನೇನಪ್ಪಾ ಮಾಡ್ತಿದ್ದೆ ಅಂತ ಅಂದ್ರೆ ಇನ್ನೂ ಸ್ವೀಟ್ ಐಟಮ್ಸ್ ಇನ್ನೂ ಸ್ವೀಟ್ ಐಟಮ್ಸು ಪಾಯ್ಸ ಮತ್ತು ಶಾವಿಗೆ ಬೆಲ್ಲದ್ದು ಮತ್ತು ನಮ್ಮ ಅಜ್ಜಿ ತಾತನಿಗೆ ನಮ್ಮ ಅಜ್ಜಿ ತಾತನ್ಗೆ ಏನು ಇಷ್ಟ ಅಂತ ಅಂದ್ರೆ ಶಾವಿಗೆ ಶಾವಿಗೆ ಅಂದರೆ ತುಂಬ ಇಷ್ಟ ಅವ್ರಿಗೆ ಅದನ್ನು ನಾನು ಮಾಡ್ಕೊಡ್ತಾಯಿದ್ದೆ ಆಮೇಲೇ ನಮ್ಮ ಅಪ್ಪ ಅಮ್ಮನಿಗೆ ಅವರಿಗೆ ಒಬ್ಬಟ್ಟು ಅಂದರೆ ಇಷ್ಟ ಅದನ್ನು ಮಾ ಅದನ್ನು ಮಾಡಿಬಿಟ್ಟು ಕೊಡ್ತಾಯಿದ್ದೆ ಆಮೇಲೆ ಇನ್ನೇನೂ ಅಂತ ಅಂದ್ರೆ ಕುರುಕುಲು ತಿಂಡಿಗಳು ಬರ್ತವೆ ಗೊತ್ತಾ ಅಂದರೆ ಚಕ್ಕಲಿ ಮತ್ತೆ ಖಾರಗಳು ಇದನ್ನೆಲ್ಲ ನನಗೆ ಯೂಟ್ಯೂಬಲ್ಲಿ ನೋಡಿಕೊಂಡೆ ಕಲಿತದ್ದು ಅದಕ್ಕೆ ನನಗೆ ಅಂದರೆ ಮೊಬೈಲ್ ನೋಡಿದ ತಕ್ಷಣ ಅವರು ಬೌಲ್ಗೆ ಹಾಕ್ಬಿಟ್ಟು ಡಿಸೈನ್ ಮಾಡಿರ್ತರಲ್ಲ ಅದನ್ನ ನೋಡಿಬಿಟ್ಟೆ ನನಗೆ ತುಂಬ ಇಷ್ಟ ಆಗ್ತಿತ್ತು ವಾವ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವ್ರು ಅಂದ್ಬಿಟ್ಟು ನಾನು ಅದೇ ಥರ ಮಾಡ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಎಲ್ಲನೂ ಅದನ್ನ ಡಿಸೈನ್ ಮಾಡೋದು ಇವಾಗ ಪಾಯ್ಸ ಗೀಸ ಏನಾದರೂ ಮಾಡಬೇಕು ಅಂತ ಅಂದ್ರೆ ಇವಾಗ ಪಾಯಸ ಗೀಯ್ಸ ಏನಾದ್ರು ಮಾಡಬೇಕು ಅಂತಿದ್ದರೆ ಅದಕ್ಕೆ ನಾವು ಡ್ರೈ ಫ್ರುಟ್ಸು ಗೋಡಂಬಿ ದ್ರಾಕ್ಷಿ ಇವ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಆಮೇಲೆ ಹಾಲು ಕುದಿಯೋ ಹಾಲಿಗೆ ಅದನ್ನೆಲ್ಲ ಉರಿದಿರೋ ಐಟಮ್ಸ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಅದನ್ನ ಕೊನೆಲು ಮಾಡಿದ್ದಾದ್ಮೇಲೆ ಗೋಡಂಬಿ ಬಾದಾಮಿ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಅಲಂಕಾರ ಅಂದರೆ ಅದನ್ನು ಡಿಸೈನ್ ಮಾಡಿ ಕೊಡ್ತೇ ನಾನು ವೀಡ್ಯೋಗಳನ್ನ ಹಾಕ್ತಾಯಿದೆ ಅದಕ್ಕೆ ಕಮೆಂಟ್ಸು ಚೆನ್ನಾಗಿ ಬರ್ತಾಯಿತ್ತು ಚೆನ್ನಾಗಿ ಮಾಡ್ತಾಯಿದ್ರಿ ನೀವು ಅಂತ ಕಮೆಂಟ್ಸು ಬರ್ತಾಯಿತ್ತು ಆಮೇಲೆ ನಾನು ಆ ಥರ ಎಲ್ಲ ಮಾಡ್ತಾಯಿದ್ದೆ ಆಮೇಲೇ ಇನ್ನೇನಪ್ಪ ಅಂದರೆ ಜ್ಯೂಸು ಅಂದರೆ ಡ್ರೈ ಫ್ರೂಟ್ ಜ್ಯೂಸು ಇದೆಲ್ಲ ಮಾಡ್ತಾಯಿದ್ದೆ ಆಮೇಲೆ ಇನ್ನೇನಪ್ಪ ಅಂತ ಅಂದ್ರೆ ಅನ್ನ ಸಾಂಬಾರು ಆಮೇಲೆ ರಸಮ್ಮು ಅಂದರೆ ಮದ್ವೆಲಿ ಮಾಡ್ತಾರಲ್ವ ಅನ್ನ ಸಾಂಬಾರು ರಸಮ್ಮು ಈ ಥರ ಐಟಮ್ಸು ಆ ಥರದ್ದು ಮಾಡ್ತಾಯಿದ್ದೆ ನೆಕ್ಸ್ಟು ನಾವು ಬಿರ್ಯಾನಿ ಬಿರ್ಯಾನಿ ಮಾಡ್ತಾಯಿದ್ವಿ ಚಿಕನ್ ಬಿರ್ಯಾನಿ ಮಟನ್ ಬಿರ್ಯಾನಿ ಈ ಥರ ಎಲ್ಲ ಮಾಡ್ತಾಯಿದ್ವಿ ಮಾಡಿ ಮಾಡಿ ಅಂದರೆ ನಾನೇ ಕೊಡ್ತಾಯಿದ್ದೆ ನಾನೇ ಮಾಡ್ತೀನಿ ಬಿಡು ಅಮ್ಮ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ಕೊನೆಗೂ ಅವರಿಗೆ ಅದು ಇಷ್ಟನೇ ಇನ್ನಿಲ್ಲ ಬಿಡಪ್ಪ ಅಂದ್ಬಿಟ್ಟು ಏಕೆ ತಂದೆ ತಾಯಿಗಳ ಆಸೆನಾ ನಿರಾಕರ್ಸಿದ್ರೂ ಅಂತ ಹೇಳ್ಬಿಟ್ಟು ನಾನೇ ಅವ್ರನ್ನ ಬಿಡು ಅವ್ರ್ಗೆ ಇಷ್ಟ ಆಗೋದನ್ನೇ ಓದೋಣ ಅಂತ ಅಂದ್ಬಿಟ್ಟು ಅಂದರೆ ಈ ಕೆಲಸನು ನಾನು ಬಿಡಿಲಿಲ್ಲ ಇದನ್ನು ಮಾಡ್ತ ಮಾಡ್ತಾನೂ ಜೊತೆಲಿ ಓದ್ಕೊಳ್ತಾ ಇದ್ದೆ ನಾನು ಆಮೇಲೆ ಅಂದರೆ ಓದ್ತನೂ ಇದ್ದೆ ಜೊತೆಗೆ ಇದನ್ನ ಈ ಕೆಲಸನೂ ಮಾಡ್ತಾಯಿದ್ದೆ ಆಗ ಅವ್ರಿಗೆ ಖುಷಿ ಆಯಿತು